ನಾವು ಹುಟ್ಟಿ ಬೆಳೆದಿರೋದು ಹಳ್ಳಿಯಲ್ಲಿ ಆಗಿರೋದ್ರಿಂದ ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸ್ನೇಹಿತರೊಂದಿಗೆ ತುಂಬನೇ ಕಾಲ ಕಳೆಯುತ್ತಿದ್ದೆವು ಎಲ್ಲರ ಜೊತೆ ಕೂಡಿ ಆಟವಾಡುವುದು ಊಟ ಮಾಡುವುದು ಶಾಲೆಗೆ ಎಲ್ಲರ ಜೊತೆಯಲ್ಲಿ ಒಂದಾಗಿ ಹೋಗುವುದು ಒಂದಾಗಿ ಬರುವುದು ಇವೆಲ್ಲ ಮಾಡುತ್ತಿದ್ದೆವು ಇವು ನಮ್ಮ ಬಾಲ್ಯದಲ್ಲಿ ನಮಗೆ ತುಂಬ ಇಷ್ಟವಾದಂತಹ ಒಂದು ನೆನಪುಗಳು